ಛಾಯಾಚಿತ್ರದ ಮೂಲಕ ಭಾರತವನ್ನು ತೋರಿಸುವ ಅವಕಾಶ ನನಗೆ ದೊರೆತರೆ ಭಾರತದಲ್ಲಿ ನಾನು ರೈತನ ಚಿತ್ರವನ್ನು ಸೆರೆ ಹಿಡ್ಯುತ್ತೇನೆ ಯಾಕೆಂದರೆ ರೈತನು ನಮಗಾಗಿ ತುಂಬ ಕಷ್ಟ ಪಡುತ್ತಾರೆ ನಮಗೆ ಅನ್ನ ಆಗಿರ್ಬೋದು ಅಕ್ಕಿ ಜೋಳ ರಾಗಿ ಮುಂತಾದ ಧಾನ್ಯಗಳನ್ನು ನಮಗೋಸ್ಕರ ಅವರು ಬೆಳೆಯುತ್ತಾರೆ ಬಿಸಿಲು ಮಳೆನೇನೇ ನೋಡಿ ನೋಡಿಲ್ಲದೇ ದುಡಿಯುತ್ತಾರೆ ನಮಗೋಸ್ಕರ ಕಷ್ಟಪಡುತ್ತಾರೆ ಅದಕ್ಕಾಗಿ ನಾನು ರೈತನನ್ನು ಬೆಂಬಲಿಸುತ್ತೇನೆ ಹಾಗೂ ಹೊಲ ಗದ್ದೆ ದೇಶದಲ್ಲಿ ಇರುವಂತಹ ಇಷ್ಟೊಂದು ರೈತರನ್ನು ನಾನು ನನ್ನ ರ್ತಿತ್ ಚಿತ್ರದ ಮೂಲಕ ಸೆರೆ ಹಿಡ್ಯುತ್ತೇನೆ ಭಾರತದಲ್ಲಿ ಮಾತ್ರ ಅಲ್ಲ ಬೇರೆ ದೇಶಗಳಲ್ಲಿಯೂ ಕೂಡ ನಾನು ರೈತರ ಚಿತ್ರವನ್ನು ಸೆರೆ ಹಿಡಿಯುತ್ತೇನೆ ವಿಶ್ವಾದ್ಯಂತ ಚಿತ್ರವನ್ನು ಬಿಡುಗಡೆ ಮಾಡುತ್ತೀನಿ